ನಾವು ಬಟ್ಟೆಗಳನ್ನು ಒಗೆಯಲು ಸರ್ಫೆಕ್ಸಲ್ ಸೋಪು ಮತ್ತು ಸರ್ಫೆಕ್ಸಲ್ ಸರ್ಪನ್ನು ಬಳಸಿ ಬಟ್ಟೆಗಳನ್ನು ತೊಳೆಯುತ್ತೇನೆ ಜೊತೆಗೆ ಒಂದು ಬಕೆಟ್ ನೀರಿನಲ್ಲಿ ಸರ್ಫೆಕ್ಸಲ್ ಸರ್ಪನ್ನು ನೆನೆಸಿ ಹಾಕಿ ಅದಾ ಅದು ಕರಗಿದ ನಂತರ ಅವುಗಳ ಅದರಲ್ಲಿ ಬಟ್ಟೆಗಳನ್ನು ಚೆನ್ನಾಗಿ ನೆನೆಸಿ ಮೂವತ್ತು ನಿನಿಷದಿಂದ ನಲವತ್ತು ನಿಮಿಷ ನೆಂದ ನಂತರ ಇನ್ನೊಂದು ಬಕೆಟಲ್ಲಿ ನೀರನ್ನು ಹಿಡಿದುಕೊಂಡು ಅವುಗಳು ಆ ಬಟ್ಟೆಗಳನ್ನು ಒಂದೊಂದಾಗಿ ತೆಗೆದು ಬ್ರೆಶನ್ನು ಚೆನ್ನಾಗಿ ಉಜ್ಜಿ ಒಟ್ಟೊಟ್ಗೆ ಸರ್ಫೆಕ್ಸಲ್ ಸೋಪನ್ನು ಬಳಸಿ ತೊಳೆದು ಉಜ್ಜುತ್ತಾ ಬಟ್ಟೆಗಳನ್ನು ಕಡಿಮೆ ನೀರನ್ನು ಬಳಸುತ್ತಾ ನೀರು ಬಟ್ಟೆಗಳನ್ನು ತೊಳೆಯುತ್ತೇನೆ ನಂತರ ಎಲ್ಲಾ ಬಟ್ಟೆಗಳನ್ನು ತೊಳೆದ ನಂತರ ಅವುಗಳನ್ನೆಲ್ಲ ತೊಳೆದ ನಂತರ ಆ ಬಟ್ಟೆಗಳನ್ನು ಒಂದು ಶುದ್ಧವಾದ ಬಕೆಟಿನಲ್ಲಿ ಶುದ್ಧ ನೀರನ್ನು ತಂದು ತೆಗೆದುಕೊಂಡು ಆ ನೀರಿನಲ್ಲಿ ಚೆನ್ನಾಗಿ ಜಾಲಿಸಿ ಕೊಳೆ ಹೋಗುವಂತೆ ಉಜ್ಜಿದ ಬಟ್ಟೆಗಳನ್ನು ಚೆನ್ನಾಗಿ ನಿ ಜಾಲಿಸಿ ಅವುಗಳನ್ನು ಮತ್ತೆ ಕಂಫರ್ಟ್ ಹಾಕಿ ಕಂಫರ್ಟ್ ನೀರನ್ನು ಕಂಫರ್ಟ್ ಒಂದು ಬಕೇಟ್ನಲ್ಲಿ ಕಂಫರ್ಟ್ ಹಾಕಿ ಒಂದೇ ಬಕೇಟ್ನಲ್ಲಿ ಒಂದು ಮುಚ್ಚುಳದಷ್ಟು ಕಂಫರ್ಟ್ ಹಾಕಿ ಆ ಬಟ್ಟೆಗಳನ್ನು ಆ ನೀರಿನಲ್ಲಿ ಅದ್ದಿ ಚೆನ್ನಾಗಿ ಹಿಂಡಿ ಅದ್ದಿ ಚೆನ್ನಾಗಿ ಹಿಂಡಿ ಅವುಗಳನ್ನು ತೆಗೆದು ಬಟ್ಟೆಯ ಒಣ ಹಾಕುತ್ತೇನೆ ಮತ್ತು ಅವುಗಳನ್ನು ಬೇಸಿಗೆ ಕಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ಹೊರ್ಗಡೆ ಬಿಸಿಲಿಗೆ ಅಥವ ನೆರಳಿಗೆ ಒಣ್ಗಾಕಿ ಒಣ ಹಾಕಲಾಗ್ತದೆ ಮತ್ತು ಅವುಗಳನ್ನ ಮಳೆಗಾಲದ ಟೈಮಲ್ಲಿ ಅವ್ಗಳಂದೆ ಮಳೆ ನೀ ಮಳೆ ಬಂದಾಗ ನೆನೆಯದಂತ ಜಾಗದಲ್ಲಿ ಒಂದು ತಂತಿ ಅಥ್ವ ಹಗ್ಗ ಕಟ್ಟಿ ಅದರಲ್ಲಿ ಒಣ್ಗಾಕಿ ಅದ್ರ ಮೇಲೆ ಬಟ್ ಗಾಳಿ ಬಂದಾಗ ಆರೋ ಆರೋಗ್ದಿರೊ ಥರ ಬಟ್ಟೆ ಕ್ಲಿಪ್ ಬಳಸಿ ಕ್ಲಿಪ್ ಮ ಕ್ಲಿಪ್ ಹಾಕುತ್ತೇನೆ ಜೊತೆಗೆ ನಾನು ನೀರು ಜಾಸ್ತಿ ವೇಸ್ಟ್ ಆಗ್ದಂತೆ ಬಟ್ಟೆ ತೊಳಿಯೋದು ಅಂದರೆ ಯಾವ್ದಾದರೂ ಸಸಿ ಹಣ್ಣಿನ ಸಸಿಗಳು ಅಥ್ವಾ ಹೂವಿನ ಗಿಡಗಳು ಅಥ್ವಾ ನೆರಳು ಕೊಡೊ ಮರ್ಗಳ ಹತ್ರ ತೆಂಗಿನ ಸಸಿಯಾಗಿರ್ಬೋದು ಅಥ್ವ ಅಡ್ಕೆ ಮರ್ರಗಳಾಗಿರ್ಬೋದು ಅಥ್ವಾ ಹೂವಿನ ಗಿಡ್ಗಳು ಗುಲಾಬಿ ಅಥ್ವಾ ದಾಸ್ವಾಳ ಕನ್ಕಾಂಬ್ರಾ ಮಲ್ಲಿಗೆ ಹೂವು ಈ ಥರದ ಗಿಡ್ಗಳ ಹತ್ರ ಬಟ್ಟೆ ತೊಳಿಯೋ ಜಾಗದಲ್ಲಿ ಆ ಗಿಡ್ಗಳ್ನ ನಟ್ಟು ಆ ಜಾಗದಲ್ಲಿ ಬಟ್ಟೆ ತೊಳಿಯೋದರಿಂದ ಆ ಗಿಡ್ಗಳಿಗೂ ಒಂದು ನೀರು ಬರುತ್ತೆ ಆ ಗಿಡಗಳು ಚೆನ್ನಾಗಿ ನೆರಳ್ ಸಾರಿ ಗಿಡಗಳು ಚೆನ್ನಾಗಿ ಹೂ ಕೊಡ್ತೇವೆ ಫಸ್ಲ್ ಫಸ್ಲ್ ಕೊಡ್ತವೆ ಆ ಜಾಗ್ದಲ್ಲಿ ಬಟ್ಟೆ ತೊಳಿಯೋದರಿಂದ ನೀರು ಕೂಡ ವೇಸ್ಟ್ ಆಗಲ್ಲ ಆ ನೀರು ಗಿಡ್ಗಳ್ನ ಬುಡಕ್ಕೆ ಹೋಗೋದ್ರಿಂದ ಗಿಡ್ಗಳು ಚೆನ್ನಾಗಿ ಇರ್ತವೆ ಬಟ್ಟೆನು ತೊಳ್ದಂಗೆ ಆಗುತ್ತೆ ನೀರು ಆ ಗಿಡ್ಗಳಿಗೆ ಹೋಗೋದ್ರಿಂದ ನೀರು ಉಳಿತಾಯ ಆಗುತ್ತೆ ಹಾಗಾಗಿ ಬಟ್ಟೇನ ಕಡ್ಮೆ ನೀರು ಬಳ್ಸ್ಕೊಂಡು ಜೊತೆಗೆ ಆ ನೀರು ವೇಸ್ಟ್ ಆಗ್ದಂಗೆ ಗಿಡ್ಗಳು ಹತ್ರ ಬಟ್ಟೆ ತೊಳಿಯೋದರಿಂದ ಗಿಡಗಳು ಕೂಡ ಚೆನ್ನಾಗಿರ್ತವೆ ಮತ್ತು ನಮ್ಮ ನಮ್ಮ ಇದರಲ್ಲಿ ಗಾಳಿ ಚೆನ್ನಾಗಿ ಬೀಸುತ್ತೆ ಮತ್ತು ನಮ್ಮ ಮನೇಲಿ ದೇವ್ರ ಪೂಜೆಗಾಗಲಿ ಮತ್ತೊಂದುಕ್ಕಾಗಲಿ ಹೂವ ಇರುತ್ತೆ ಮನೆ ಮುಂದೆ ಹೂವ ಸಿಗುತ್ತೆ ಹಂಗಾಗಿ ನೀರನ್ನ ಜಾಸ್ತಿ ವೇಸ್ಟ್ ಮಾಡ್ದಂಗೆ ಗಿಡ್ಗಳ ಹತ್ರ ಬಟ್ಟೆ ತೊಳೆದು ತೊಳಿಯೋದರಿಂದ ಗಿಡ್ಗಳ ಹತ್ರ ಬಟ್ಟೆ ತೊಳಿಯೋದರಿಂದ ನೀರು ಕೂಡ ವೇಸ್ಟ್ ಆಗ್ದಂಗೆ ಗಿಡಗಳು ಕೂಡ ಚೆನ್ನಾಗಿರ್ತವೆ ಅಂತ ಹೇಳ್ತಿನಿ ಜೊತೆಗೆ ಬಟ್ಟೆಗಳ್ನೆಲ್ಲ ನೀಟಾಗಿ ಒಣ್ಗಿದ್ಮೇಲೆ ಜಾಸ್ತಿ ಟೈಮ್ ಬಿಸ್ಲಲ್ಲಿ ಬಿಡ್ದೇನೆ ಅವ್ನ ಬೇಗ ಒಣಗಿದ ತಕ್ಷಣ ತೆಗ್ದ್ಬಿಟ್ಟು ಮಡ್ಸಿಬಿಟ್ಟು ಐರನ್ ಮಾಡಿ ಅದರಿಂದ ಬಟ್ಟೆಗಳು ಕೂಡ ಚೆನ್ನಾಗಿರ್ತವೆ ಜಾಸ್ತಿ ಬಿಸ್ಲಲ್ಲಿ ಒಣಗ್ಸಿದ್ದರೆ ಅವ ಕಲರ್ ಹೋಗುತ್ತೆ ಅವ ಬಣ್ಣ ಸ್ವಲ್ಪ ಬದಲಾಗುತ್ತೆ ಜಾಸ್ತಿ ಬಿಸ್ಲಲ್ಲಿ ಒಣ್ಗ್ಸೋದರಿಂದ ಬಟ್ಟೇನ ಅಥ್ವ ಮಳೆಗಾಲ್ದಲ್ಲಿ ಹೊರ್ಗಡೆ ಒಣ್ಗಾಕೋದರಿಂದ ಬಟ್ಟೆಗಳು ನೆಂದು ಮತ್ತು ಮಳೆ ಬಂದಾಗ ನೆಂದೋಗಿ ಬಟ್ಟೆ ತೊಳ್ದಿದ್ದು ಎಲ್ಲ ವೇಸ್ಟ್ ಆಗುತ್ತೆ ಹಂಗಾಗಿ ಮಳೆಗಾಲದ ಟೈಮಲ್ಲಿ ಯಾವ್ದಾದರು ಸೀಟ್ ಕೆಳಗೆ ಅಥ್ವ ಮನೆ ಒಳಗೆ ಒಣ್ಗಾಕೋದರಿಂದ ಬಟ್ಟೆಗಳು ಚೆನ್ನಾಗಿರ್ತವೆ ಸ್ಮೆಲ್ ಏನು ಬರಲ್ಲ ಮಳೆಗಾಲದಲ್ಲಿ ಗಾಳಿಗೆ ಮಾತ್ರ ಒಣಗಿಸಬೇಕು ಮಳೆಗೆಲ್ಲ ಹಾಕ್ಬಾರದು ಮತ್ತು ಜೊತೆಗೆ ಬಿಸ್ಲಲ್ಲಿ ಒಣ್ಗಾಕೋದರಿಂದ ಬಟ್ಟೆಗಳ ಕಲರ್ ಕೂಡ ಕಡ್ಮೆ ಆಗುತ್ತೆ ಹಾಗಾಗಿ ಬಟ್ಟೆಗಳನ್ನ ನೆರ್ಳಲ್ಲೆ ಜಾಸ್ತಿ ಒಣ್ಗಾಕಬೇಕು ಒಳ್ಳೆಯ ಸರ್ಪು ಮತ್ತು ಒಳ್ಳೆಯ ಸೋಪು ಯೂಸ್ ಮಾಡೋದರಿಂದ ಬಟ್ಟೆ ತೊಳಿಯೋಕೆ ಯೂಸ್ ಮಾಡೋದರಿಂದ ಬಟ್ಟೆ ಕೂಡ ಹಾಳಾಗಲ್ಲ ಮತ್ತು ನಮ್ಮ ಸ್ಕಿನ್ ಕೂಡ ಹಾಳಾಗಲ್ಲ ಬಟ್ಟೆ ತೊಳೆವಾಗ ಕೆಲವ್ರೊಬ್ಬರಿಗೆ ಬಟ್ಟೆ ತೊಳಿವಾಗ ಸ್ಕಿನ್ನು ತೊಳ್ದಾದ್ಮೇಲೆ ಸ್ಕಿನ್ನಲ್ಲಿ ಎಲ್ಲಾ ಅಲರ್ಜಿ ಥರ ಆಗೋದು ತುರಿ ಥರ ಆಗದು ಮತ್ತು ಸಿಪ್ಪೆ ಏಳದು ಕೈಗಳೆಲೆಲ್ಲ ಆ ಥರ ಆಗುತ್ತೆ ಹಂಗಾಗಿ ಒಳ್ಳೆಯ ಸೋಪ್ ಯೂಸ್ ಮಾಡಬೇಕು ಒಳ್ಳೆಯ ಸೋಪು ಅಂದರೆ ಸರ್ಫೆಕ್ಸಲು ವೀಲು ರಿನ್ನು ಈ ಥರದ ಸೋಪ್ ಯೂಸ್ ಮಾಡೋದರಿಂದ ಬಟ್ಟೆ ಕೂಡ ಚೆನ್ನಾಗಿರುತ್ತೆ ನಮ್ಮ ಹೆಲ್ತಿಗೆ ಕೂಡ ಒಳ್ಳೆಯದೆ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಹಾಗೆ ಬಟ್ಟೆ ಕೂಡ ಚೆನ್ನಾಗಿರ್ತವೆ ಅಂತ ಹೇಳ್ತೀನಿ ಜೊತೆಗೆ ಬಟ್ಟೆನ ತೊಳ್ದಾದ ಮೇಲೆ ಜಾಸ್ತಿ ಟೈಮು ಎರಡು ದಿನದ ತನ್ಕ ಎಲ್ಲಾ ಹೊರ್ಗಡೆ ಎಲ್ಲ ಬಿಡ್ಬಾರದು ಬಟ್ಟೆನ ಬೆಳ್ಗೆ ತೊಳೆದು ಒಣ್ಗಿ ಹಾಕಿದ್ರೆ ಸಂಜೆ ಅಷ್ಟ್ರ ಒಳ್ಗೆ ಬಟ್ಟೆನ ತೆಗ್ದ್ಬಿಡ್ಬೇಕು ಒಳಗಡೆ ತಗೊಂ ತಗೊಂಡೋಗಬೇಕು ಅವಾಗೇ ಬಟ್ಟೆ ತೊಳ್ದಾದ್ಮೇಲೆ ಆ ನೀರು ಕೂಡ ವೇಸ್ಟ್ ಆಗ್ದಂಗೆ ಗಿಡ್ಗಳಿಗೆ ಸಸಿಗಳಿಗೆ ಬಿಡಬೇಕು